ನನಗೆ ಸಾಕು ಪ್ರಾಣಿ ಅಂದ್ರೆ ಇಷ್ಟ ಅದರಲ್ಲಿ ಎಮ್ಮೆ ಮತ್ತು ಆಕಳು ಅವು ನಾವು ಮನೆಯಲ್ಲಿ ಸಾಕ್ತಿದ್ದೇವೆ ಸಾಕ್ತಿದ್ದೇವಂತಂದ್ರೆ ಆಗ ನಮ್ಮ ತಾಯಿಂದಿರೆಲ್ಲ ಇದ್ದರು ಆವಾಗೆಲ್ಲ ಅವರು ಎಮ್ಮೆ ಮನೆಗ ಸಲುತಿದ್ರು ಅವು ಎಮ್ಮೆ ಎಮ್ಮಿಲಿಂದ ನಮಗೆಷ್ಟು ಉಪಯೋಗದ ಅದು ಅಂತಂದ್ರೆ ಭಾಳ ಉಪಯೋಗದ ಎಮ್ಮೆ ಚಂದ ಅದಕ್ಕೆ ಮೇವು ಕೊಡ್ಬೇಕಾಯ್ತದ ಹುಲ್ಲು ಕೊಡ್ಬೇಕಾಯ್ತದ ಹುಲ್ಲು ಅವಕ್ಕೆಷ್ಟು ಸಿಗ್ತದೆ ಎಷ್ಟು ಹಚ್ಚದು ಹಸ್ ಹಚ್ಚ ಹಸಿರಾಗಿ ಇದ್ದಂಥ ಹುಲ್ಲು ಅವು ತಿಂದುವು ಅಂದ್ರೆ ಅದು ಹಾಲು ಚಂದ ಕೊಡ್ತದ ಆ ಹಾಲಿಂದ ನಮಗೆಷ್ಟು ಉಪಯೋಗದ ಅದು ಗೊತ್ತದನ ಹಾಲಿಂದ ನಮ್ಗೆ ಹಾಲು ಮಾರಿದ್ರೆ ಈಗ ಒಂದು ಪಾವು ಲೀಟರಿಗೆ ಇಪ್ಪತ್ತು ರೂಪಾಯಿ ಪಾವು ಆಗ್ಯಾವ ಆಗೆಲ್ಲ ಐದು ರೂಪಾಯಿ ಕೊಟ್ಟರೆ ಎರಡು ರೂಪಾಯಿ ಕೊಟ್ಟರೆ ಹಾಲು ಸಿಗ್ತಿದ್ದವು ಈಗ ಇಪ್ಪತ್ತು ರೂಪಾಯಿ ಕೊಟ್ರೆ ಒಂದು ಸಣ್ಣ ಕಪ್ಪಿನಷ್ಟೇ ಹಾಲು ಕೊಡ್ಲತ್ತಾರ ಅಷ್ಟು ಆವಾಗ ಅದು ಮತ್ತು ಹಾಲಲ್ಲದೇ ಹಾಲಿಂದ ಬೆಣ್ಣೆ ಆಯ್ತದೆ ತುಪ್ಪ ಆಯ್ತದೆ ಮೊಸರ್ ಆಯ್ತದೆ ಮಜ್ಗೆ ಆಯ್ತದೆ ಇವೆಲ್ಲ ಮನೆಯಲ್ಲಿ ಭಾಳ ಉಪಯೋಗ ಮಾಡ್ತಿದ್ದೆವು ಮತ್ತದ್ಕೆ ಮನೆಗೆ ಕುಟ್ಕೋ ಕುತ್ಕೊಂಡಿ ಅವಕ್ ಮನೆಗೆ ಕಟ್ಕೊಂಡ್ ಕುಂತ್ರ ಆಗಲ್ದು ಕೊಟ್ಟಿಗೆಲ್ಲೇ ಅವಕ್ಕ ತೊಕೊಂಡು ಹೋಗ್ಭೇಕೈತದ ಮೇಯ್ಸಲಾಕ ಅವು ಇಷ್ಟವ ಅವಕ್ ಇಷ್ಟದ ಪ್ರಕಾರ ಅವಕ್ ಓಡ್ಯಾಡಿಸ್ಬೇಕು ಭಿ ಅಲ್ಲ ಹೊಲಕ್ಕೆ ಒಯ್ಬೇಕಾಯ್ತದೆ ಎಲ್ಲೆಲ್ಲಿ ಹುಲ್ಲದ ಎಲ್ಲೆಲ್ಲಿ ಅದಕ್ಕೆ ಚಂದ ಮೇಯ್ಲಾಕ ಸಿಗ್ತದೆ ಅಲ್ಲಿಗೆ ಒಯ್ಬೇಕಾಯ್ತದೆ ಅವಕ್ ತೊಕೊಂಡು ಅಲ್ ಹೋಗಿ ಅವಕ್ ಚಂದ ಮೇಯ್ಸ್ಕೊಂಡು ಅವು ಹೊಟ್ಟೆ ತುಂಬಿತು ಅಂತಂದ್ರೆ ಅವಕ್ಕ ಮತ್ತು ಅವಕ್ ಹೊಟ್ಟೆ ತುಂಬ ನೀರು ಕುಡ್ಸ್ಬೇಕಾಯ್ತದೆ ನೀರು ಭಿ ಬೇಕು ಅದಕ್ಕೆ ಊಟ ಭಿ ಬೇಕು ಎಲ್ಲ ಇದೆಲ್ಲ ಇಲ್ದೇ ನಮ್ಮ ಮನುಷ್ಯರಿಗೆ ಹೆಂಗೆ ಬೇಕಾಯ್ತದೆ ಹಂಗೆ ಪ್ರಾಣಿಗಳಿಗ್ ಭಿ ಬೇಕಾಯ್ತದೆ ಎಲ್ಲ ರೀತಿಲಿಂದ ಬೇಕಾಯ್ತದೆ ಅದು ಇರೋ ಜಾಗ ಸಹ ಅದು ಚಂದ ಸ್ವಚ್ಛವಾಗಿ ಇರ್ಬೇಕಾಯ್ತದೆ ಕೊಟ್ಟಿಗೆ ಅದಕ್ಕೆ ಎಲ್ಲಿ ಕಟ್ತೇವಲ್ಲ ಆ ಜಾಗ ಕೂಡ ಚಂದಿರಬೇಕು ಚಂದಿದ್ರೇ ಅವುಗಿಗ್ ಭಿ ಕೂಡ್ಲಾಕ ಏಳಾಕ ಅವಕ್ಕ ಚಂದಿರ್ತದೆ ಮತ್ತು ಅವಕ್ ಎಮ್ಮಿಗಳಿಗೆ ಭಿ ಏನು ಮಾಡ್ಬೇಕು ನಾವು ತೊಳಿಬೇಕಾಯ್ತದೆ ಅವಕ್ ಸ್ನಾನ ಮಾಡಿಸ್ಬೇಕಾಯ್ತದೆ ನಾವೆಂಗೆ ಸ್ನಾನ ಮಾಡ್ತೇವೆ ಅವಕ್ ಭಿ ಹಂಗೆ ಸ್ನಾನ ಮಾಡಿಸ್ಬೇಕಾಯ್ತದೆ ಸ್ನಾನ ಮಾಡಿಸಿದ್ರೇ ಅವು ಚಂದ ಕ್ಲೀನಿರ್ತವೆ ಆ ಹಾಲು ಹಿಂಡುಕೊಂದ್ರ ಭಿ ಕ್ಲೀನ್ ಹಾಲು ಸಿಗ್ತಾವ ನಮಗೆ ಇಲ್ಲಾಂತಂದ್ರೆ ವಾಸನೆ ಬರ್ತಾವ ಹಾಲುಗಳು ಎಮ್ಮಿಗೆ ಭಿ ನಾವು ಸ್ನಾನ ಮಾಡಿಸ್ಬೇಕಾಯ್ತದೆ ಆಕಳನೂ ಹಾಗೆ ಮತ್ತು ಆಕಳು ಹಾಲಂತೂ ಸಣ್ಣ ಸಣ್ಣ ಮಕ್ಳಿಗೆ ತೋಲು ಉಪಯೋಗ ಬರ್ತವೆ ಸಣ್ಣ ಮಕ್ಳಿಗೆ ಕೆಲವರಿಗೆ ಎದೆ ಹಾಲಿರಲ್ಲ ಆಕಳ ಹಾಲುಗಳು ಕುಡಿಸ್ತಾರೆ ಯಾಕೆ ಅಂತಂದ್ರೆ ಆಕಳ ಹಾಲು ಮಕ್ಕಳಿಗೆ ಹೆಲ್ತಿಗೆ ಚಂದಂತರ ಆಕಳ ಹಾಲಿಂದ ಮಕ್ಳಿಗೆ ತೋಲು ಕೆಲ್ಸಕ್ಕೆ ಬರ್ತದೆ ಕೆಲವೊತ್ತಲ್ಲಿ ಆಕಳ ಹಾಲುಗಳೇ ಸಿಗಲ್ಲ ಖರ್ದಿ ಹಾಲುಗಳಿಂದ ಇದು ಮಾಡ್ತಿದ್ರು ಆಗ ಇದಕ್ಕೆಲ್ಲ ಹಾಲುಗಳಿರ್ತಿದ್ದವು ಆದರೆ ಈಗ ಸಿಗ್ತಾಯಿಲ್ಲ ಹಾಲುಗಳು ಈಗೆಲ್ಲ ಭಾಳ ಹಾಲು ಸಿಗ್ಬೇಕಂದ್ರೆ ಭಾಳ ಕಷ್ಟ ಆಗ್ಲತ್ತದೆ ಯಾಕಂದ್ರೆ ಪ್ರಾಣಿಗಳಿಗೆ ಯಾರು ಭಿ ಈಗ ಸಾಕಲು ಹೊಂಟರ ಆವಾಗ ಸಾಕ್ತಿದ್ದರು ಈಗ ಏನು ಮಾಡ್ಲತ್ತರ ಬರೀ ಮಾರಕ್ ಬಿಡ್ಲತ್ತರ ಮನೆಯಲ್ಲಿ ಅವಕ್ಕ ಸಾಕಲು ಹೊಂಟರ ನೋಡ್ಕೊಲಮ್ ನೋಡ್ಕೊಳ್ಳಾಕ ಇಲ್ಲ ಅವ್ರಿಗೆ ನೋಡ್ಕೊಂಬಂತ ಶಕ್ತಿನೇ ಈಗಿಲ್ಲ ಅವ್ರ ಬಲ್ಲಿ ಅದರ ಕಡಿಂದ ಈಗ ಅವೆಲ್ಲ ಮಾರಿ ಬಿಡ್ಲತ್ತರ ಮೊದಲೆಲ್ಲ ಮನೆಯಲ್ಲೇ ಸಾಕ್ತಿದ್ದರು ಮನೆಯಲ್ಲೇ ಎಲ್ಲ ರೀತಿಲಿಂದ ಹೈನೇ ಇರ್ತಿತ್ತು ಮನೆಗ ಹಿರ್ಗುಳಿರ್ತಿದ್ದರು ಅದು ತಿಂದು ಗಟ್ಟಿಮುಟ್ಟಿದ್ರು ಆಗ ಅವರು ಈಗೇನದ ಈಗಿಲ್ಲ ಈಗ ಇದರಲ್ಲಿ ಕೆಲವು ಪ್ರಾಣಿಗಳವೆ ಕೆಲವು ಪ್ರಾಣಿಗಳವ ಅದರಲ್ಲಿ ಕೆಲವು ಈಗ ನಾಯಿಯಾಗಲಿ ಬೆಕ್ಕಾಗಲಿ ಅವು ನನ್ಗೆ ಇಷ್ಟ ಇಲ್ಲ ಯಾಕನ್ನಿರಿ ಆ ನಾಯಿಗಳೇನ್ ಮಾಡ್ತವೆ ಕುಂತ ಕುಂತಲ್ಲೇ ನಾವು ಹಿಂಗೆ ಹೋಗ್ಲತ್ತೇವಂದ ಕಟ್ಟಂತ ಕಚ್ಚಿದವಂದ್ರೆ ಕಾಲುಗಳೆಲ್ಲ ಮನುಷ್ಯರಿಗೆ ನೋವು ಮಾಡ್ತವವು ಮತ್ತು ಅವಕ್ಕ ಏನೋ ಇಂಜೆಕ್ಷನ್ ತೆಕ್ಕೊಂಡ್ರೆ ಅದು ಕಡಿಮೆ ಅಂತಂತರ ಅದು ಮತ್ತು ಹುಚ್ಚು ನಾಯಿ ಅಂತಂದರೆ ಮನುಷ್ಯರೂ ಕೂಡ ಹುಚ್ಚಾಯ್ತರಂತ ಹೇಳಿ ಹೇಳ್ತಾರೆ ಇದು ಬೆಕ್ಕಿದು ಭಿ ಒಂದದ ಅದು ಭಿ ನನಗೆ ಇಷ್ಟ ಇಲ್ಲದು ಯಾಕಂದ್ರೆ ಎಲ್ಲರ ಒಳ್ಳೆ ಕಾರ್ಯಕ್ಕೆ ಹೋಗ್ಲತ್ತರ ಬೆಕ್ಕು ಅಡ್ಡ ಹೊಂಟತಂತರ ಆ ಬೆಕ್ಕು ಅಡ್ಡ ಹೊಂಟದಂದ್ರೆ ಆ ಕೆಲಸ ಹೋಗಿನ ಕೆಲಸ ಆಗಲ್ಲಂತರ ಅದು ಕ್ಯಾನ್ಸಲ್ ಅಂತರ ಅದಕ್ಕೆ ಇಂಥ ಪ್ರಾಣಿಗಳು ನನಗೆ ಇಷ್ಟ ಆಗಲ್ಲ ಅದ್ರ ಕಡಿಂದು ನಮಗೆ ಇಷ್ಟವಾದ ಪ್ರಾಣಿಗಳು ಅವು ನನಗಿಷ್ಟ ಇಷ್ಟ ಆಗಲ್ದಂಥ ಪ್ರಾಣಿಗಳು ಇವು ನಾಯಿ ಬೆಕ್ಕುಗಳು